ನಾನು ಮೊದಲು ಬುಕ್ ಮಾಡಿದ ಫ್ರಾಡಕ್ಟ್ ನೇಮ್ ಬಂದು ಹೇರ್ಫೋನ್ ಇದು ಓಕೆನಾ ಇದು ಹೇರ್ಫೋನಲ್ಲಿ ತುಂಬ ಚಾರ್ಜ್ ಬರುತ್ತೆ ಒನ್ಸ್ ಒಂದ್ಸಾರಿ ಚಾರ್ಜ್ ಹಾಕಿದ್ರೆ ತ್ರೀ ಆರ್ ಫೋರ್ ಡೇಸ್ ಚಾರ್ಜ್ ಬರುತ್ತೆ ನಾನು ಪ್ರತಿನಿತ್ಯ ವಾಕಿಂಗ್ ಟೈಮಲ್ಲಿ ಇರ್ಬೋದು ಜಾಗಿಂಗ್ ಟೈಮಲ್ಲಿ ಇರ್ಬೋದು ಪ್ರತಿನಿತ್ಯ ಹಾಕಿಕೊಂಡು ವಾಕಿಂಗ್ ಮಾಡೋ ಟೈಮಲ್ಲಿ ಇಯರ್ಫೋನ್ ಹಾಕ್ಕೊಂಡೋಗ್ತೀನಿ ತುಂಬ ಚೆನ್ನಾಗಿ ಸಾಂಗ್ಸ್ ಎಲ್ಲ ಕೇಳುತ್ತೆ ಯಾವುದೇ ರೀತಿ ವಾಯ್ಸ್ ಪ್ರಾಬ್ಲಮ್ ಇಲ್ಲ ಹಾಂ ಮತ್ತು ಓದೋ ಟೈಮಲ್ಲಿ ಅಷ್ಟೆ ಒಂದು ಅವರ್ ಓದಿದ್ದು ಆದ್ಮೇಲೆ ಮತ್ತೆ ಇಯರ್ಫೋನ್ ಹಾಕ್ಕೊಂದು ಒಂದು ಫೈವ್ ಟೂ ಟೆನ್ ಮಿನ್ಟ್ಸ್ ಸಾಂಗ್ಸ್ ಕೇಳ್ತೀನಿ ಮೈಂಡ್ ಫ್ರೆಶ್ ಆಗುತ್ತೆ ತುಂಬ ಯೂಸ್ಫುಲ್ ಆಗಿದೆ ಕಂಪ್ನಿ ವಿವೋ ಹೆಡ್ಫೋನ್ ಅಂತ ತುಂಬ ಚೆನ್ನಾಗಿದೆ ಬೇರೆ ಹೆಡ್ಫೋನ್ಗಿಂತ ಇದರಲ್ಲಿ ಕ್ವಾಲಿಟಿ ಇರ್ಬೋದು ಸೌಂಡು ಎಫೆಕ್ಟ್ ಇರ್ಬೋದು ತುಂಬ ಚೆನ್ನಾಗಿ ಕೇಳ್ಸ್ತೈತೆ ಮೈಂಡ್ ಫ್ರೆಶ್ ಕೂಡ ಆಗುತ್ತೆ ಇದರಿಂದ ಯಾವುದೇ ರೀತಿ ಕಿವಿನೋವು ಬರೋಲ್ಲ ಬೇರೆ ಹೆಡ್ಫೋನ್ಗ್ಳೆಲ್ಲ ತೊಗೊಂಡು ಸ್ವಲ್ಪ ಕಿವಿನೋವು ಬರುತ್ತೆ ಮತ್ತು ಇನ್ನೊಂದು ಎಕ್ಸಿಟ್ರ ಎಕ್ಸಿಟ್ರ ಪ್ರಾಬ್ಲಮ್ ಬರುತ್ತೆ ಹೆಡ್ಡೇಕ್ ಬರುತ್ತೆ ಬಟ್ ವಿವೋ ಕಂಪ್ನಿಂದು ತೊಗೊಂಡಿರೋ ಇಯರ್ಫೋನಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗ್ತಿಲ್ಲ ತುಂಬ ಚೆನ್ನಾಗಿದೆ ನನಗೆ ಯಾವುದೇ ರೀತಿ ಡೀಫಾಲ್ಟ್ಸ್ ಬರ್ತಾ ಇಲ್ಲ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಏರ್ಫೋನ್ ಹಾಕಿಕೊಂಡು ಮಾರ್ನಿಂಗ್ ಇರ್ಬೋದು ಈವ್ನಿಂಗ್ ಆಫ್ಟರ್ನೂನ್ ಹೊರಗಡೆ ಹೋದಾಗ ಎಲ್ಲ ಸಾಂಗ್ಸ್ ಕೇಳ್ತೀನಿ ಮತ್ತು ಎಲ್ಲಾದ್ರೂ ಲಾಂಗ್ ಟ್ರಾವೆಲ್ ಮಾಡೋವಾಗ ಎವ್ರಿ ಟೈಮ್ ನಾನು ಏರ್ಫೋನ್ ಹಾಕ್ಕೊಂಡು ಸಾಂಗ್ಸ್ ಕೇಳ್ಕೊಂಡು ಹೋಗ್ತೀನಿ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ತುಂಬ ಚೆನ್ನಾಗಿದೆ ಯೂಸ್ಫುಲ್ ಇದೆ